ಕೋಲಾರ ಜಿಲ್ಲೆಯನ್ನು ಮುಂಚೆ ಚೋಳರು ಚೋಳರು ಚಾಳುಕ್ಯರು ಈ ಆಳುತ್ತಿದ್ದರು ಗಂಗರು ಕದಂಬರು ಅಮ ಆಗಿನ ಕಾಲದಲ್ಲಿ ಕೋಲಾಲ ಎಂದು ಕೋಲಾರವನ್ನು ಕರೆಯುತ್ತಿದ್ದರು ಮತ್ತು ಆಗಿನ ಕಾಲದಲ್ಲಿ ಇರುವಂತಹ ರಾಜರುಗಳು ಈಗ ಯಾರು ಸಹ ಇರುವುದಿಲ್ಲ ಇಲ್ಲ ಮತ್ತೆ ಅದೇ ರೀತಿಯಾಗಿ ಅವರು ನಿರ್ಮಿಸಿರು ನಿರ್ಮಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಸೋಮೇಶ್ವರ ದೇವಾಲಯ ಶತಶೃಂಗ ಪರ್ವತ ತುಂಬ ಚೆನ್ನಾಗಿದೆ ಮತ್ತು ಅವರು ನಿರ್ಮಿಸಿರುವಂತಹ ಕಲೆ ವಾಸ್ತು ಶಿಲ್ಪ ಮತ್ತು ಅದು ನೋಡೋದಕ್ಕೆ ತುಂಬ ಸೊಗಸಾಗಿ ಕಾಣುತ್ತದೆ ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ರಾಜರು ಈ ಆಗಿನ ಕಾಲದಲ್ಲಿ ರಾಜರು ಕೋಲಾರವನ್ನು ಆಳುತ್ತಿದ್ದರು ಮತ್ತು ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಬಂದ ಐತಿಹಾಸಿಕ ವ್ಯಕ್ತಿಗಳು ಯಾರು ಯಾರು ಇಲ್ಲ ಮತ್ತು ಅದೇ ರೀತಿಯಾಗಿ ಸೋಮೇಶ್ವರ ದೇವಾಲಯ ಮತ್ತು ಶತಶೃಂಗ ಪರ್ವತ ತುಂಬ ಚೆನ್ನಾಗಿದೆ ನೋಡಲು